ನಾನು ನನ್ನ ಜೀವನದಲ್ಲಿ ಅಥವಾ ಬದುಕಿನಲ್ಲಿ ಕಲಿತ ಅತ್ಯಂತ ಪ್ರಮುಖ ಪಾಠವೆಂದರೆ ಅದು ಕೋವಿಡ್ ನೈಂಟೀನ್ ಸಮಯದಲ್ಲಿ ಅದು ನನಗೆ ಕೋವಿಡ್ ಬಂದಂಥ ಸಮಯ ನನ್ನ ಮನೆಯವರಾಗಲಿ ಇನ್ನೊಬ್ಬರಾಗಲಿ ನನ್ನ ಬಂಧು ಮಿತ್ರರಾಗಲಿ ಆ ಸಮಯದಲ್ಲಿ ನನ್ನನ್ನು ನೋಡಿದ ರೀತಿಯಾಗಲಿ ತುಂಬ ಮನಸ್ಸಿಗೆ ಕಳಂಕವಾಗಿತ್ತು ಅದೇ ರೀತಿ ದುಡ್ಡಿನ ಅಭಾವ ಹೆಚ್ಚಾಗಿದ್ದರಿಂದ ತುಂಬ ತೊಂದರೆಗೀಡಾಯಿತು ಅಂಗಡಿಗಳು ಬಂದಿದ್ದುದು ಬಂದು ಬಂದ್ ಮಾಡಿದ್ದರು ವ್ಯ ಯಾವುದೇ ರೀತಿ ಕೆಲಸ ಕಾರ್ಯಗಳಿಲ್ಲದೇ ಒಂದೇ ಕಡೆ ರೂಮಿನಲ್ಲಿ ಕುಳಿತುಕೊಂಡು ಯಾವುದೋ ಒಂದು ಮೊಬೈಲನ್ನು ನೋಡುತ್ತಾ ಸಮಯವನ್ನು ಕಳೆಯುವುದು ತುಂಬ ಕಷ್ಟವನಿಸಿತು ಹಾಗಾಗಿ ತುಂಬ ಅನನುಕೂಲಗಳನ್ನು ಎದುರಿಸಿದೆವು ನನ್ನ ಜೀವನದಲ್ಲಿ ನಾನು ಕಲಿತ ಪ್ರಮುಖ ಪಾಠವೆಂದರೆ ಕೋವಿಡ್ ನೈಂಟೀನ್ ಕೋವಿಡ್ ನೈಂಟೀನ್ನಿಂದ ಕಲಿತ ತುಂಬ ಅತ್ಯುತ್ತಮ ಪಾಠವಾಗಿದೆ ಇಷ್ಟೇಳಲು ನಾನು ಬಯಸುತ್ತೇನೆ